ಹಲೋ ಹಾಂ ಜಯಾ ಟೀ ಸ್ಟಾಲಾ ಏನಿಲ್ಲ ನಮಗೆ ಒಂದು ಪಂಕ್ಷನಲ್ ಇತ್ತು ಮಾರ್ರೇ ಹಾಂ ಎಂತ ತಿಂಡಿ ಎಲ್ಲ ಮಾಡ್ತಿರ ನೀವು ತುಂಬ ಉಂಟಾ ಇದು ಇಡ್ಲಿಗೆ ಹೇಗೆ ಏನು ಚಟ್ನಿಯ ಸಾಂಬಾರಾ

ಹಾಂ ಮತ್ತು ನಮಗೆ ಅಲ್ಲ ನಮಗೆ ಒಂದು ಐವತ್ತು ಅರ್ವತ್ತು ಜನಕ್ಕೆ ಇದು ಬೇಕು ಅ ಹಣ ಎಷ್ಟಾಗಿ ಇದು ರೇಟ್ ಎಷ್ಟು ನಮಗೆ ಸ್ವಲ್ಪ ಸ್ವಲ್ಪ ಚೀಪಲ್ಲಿ ಮಾಡಬೇಕು ಯಾಕಂದರೆ ನೂರು ಪ್ಲೇಟ್ ಕೊಂಡು ಹೋಗ್ತೇವೆ

ಹೌದಾ ಹಾಂ

ಅಲ್ಲ ಒಂದು ಐವತ್ತು ಇದು ಇದು ಮಾಡಿ ಇಡ್ಲಿ ವಡೆ ಹಾಂ ಪಾರ್ಸೆಲ್ ಕೊಡಿ ಮತ್ತು ಮಧ್ಯಾಹ್ನ ಊಟ ತರಕಾರಿಯಾ ಹಾಂ ಹೌದಾ ನಮಗೆ ಸ್ವಲ್ಪ ಮೀನಿನದು ಏನಿಲ್ಲ ಅಲ್ಲ ಹಾಂ ಹಾಂ ಆಯ್ತು ಹಾಗಾದರೆ ನಮಗೆ ವೆಜ್ ಆದರೆ ಒಂದು ಇಪ್ಪತ್ತೈದು ಊಟ ಬೇಕಾಗ್ತದೆ ಮತ್ತು ಸಂಜೆ ಎಂತ ಉಂಟು ಸಂಜೆ ಹೌದು ನಾಳೆಗೆ ಸಂಜೆ ಚೈನೀಸ್ ಫುಡ್ ಏನಾದರೂ ಉಂಟಾ ಹಾಂ ಅಲ್ಲ ಚೈನೀಸ್ ಫುಡ್ ಪುಲಾವಾ ಹೌದ ಹಾಂ ನೋಡುವ ಆಯ್ತು ಹಾಗಾದ್ರೆ ನಾಳೆ ಹೇಳ್ತೇನೆ ನಾನು ಹಾಂ ಓಕೆ ಮತ್ತೆ ಪೋನ್ ಮಾಡ್ತೇನೆ ಓಕೆ ಓಕೆ